ನಮ್ಮ ಕುಟುಂಬದವರು ಯಾರಾದರೂ ಅಸ್ವಸ್ಥರಾಗಿದ್ದರೆ ಅವರಿಗೆ ತಯಾರಿ ಮಾಡಿಕೊಡೋ ಕೆಲವು ಆಹಾರ ಪದಾರ್ಥ ಅಂದರೆ ಗಂಜಿ ಹುಷಾರಿಲ್ಲದೆ ಇದ್ದಾಗ ಅವ್ರಿಗೆ ಮಸಾಲೆ ಪದಾರ್ಥ ಹಾಕಿರೋ ಪದಾರ್ಥ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾವು ಗಂಜಿ ಮಾಡಿಕೊಡ್ತೀವಿ ಅವರಿಗೆ ಪಥ್ಯ ಮಾಡಕ್ಕೆ ಹೇಳಿರ್ತೀವಿ ಎಣ್ಣೆ ಪದಾರ್ಥ ಅವ್ರು ತಿನ್ನಬಾರ್ದು ಆದರೆ ಕೊಬ್ಬರಿ ಎಣ್ಣೆಯಿಂದ ಕರೆದಿರೋ ಪದಾರ್ಥಾನ ತಿಂದರೆ ತುಂಬ ಒಳ್ಳೇದಾಗಿರುತ್ತೆ ಮತ್ತು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಸಕ್ಕರೆ ತಿನ್ನಬಾರ್ದು ಹುಷಾರಿಲ್ಲದಿರೋ ಟೈಮಲ್ಲಿ ನಮಗೆ ಏನೂ ತಿನ್ನೋಕ್ಕಾಗ್ತಿರಲ್ಲ ಅದಕ್ಕೆ ಮೈಯಲ್ಲಿ ಶಕ್ತಿ ಇಲ್ಲದೆ ಇರೋ ಕಾರಣ ಹಣ್ಣುಗಳನ್ನು ಸೇರಿಸಿ ಅಂದರೆ ಸೇಬು ಹಣ್ಣು ಬಾಳೆ ಹಣ್ಣು ಈ ಥರ ಎಲ್ಲ ಹಣ್ಣು ಸೇರಿಸಿ ಫ್ರೂಟ್ ಸಲಾಡ್ ಮಾಡಿಕೊಟ್ಟು ತಿನ್ನಿಸ್ಬೋದು ಹಿಮೋಗ್ಲೋಬಿನ್ ಕಮ್ಮಿಯಾಗಿದ್ದರೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಟ್ರೆ ತುಂಬ ಒಳ್ಳೇದಾಗುತ್ತೆ ಮತ್ತು ಹಿಮೋಗ್ಲೋಬಿನ್ನೂ ಜಾಸ್ತಿ ಆಗುತ್ತೆ ನುಗ್ಗೆ ಸೊಪ್ಪು ನಮಗೆ ಗೊತ್ತಿರೋ ಹಾಗೆ ನುಗ್ಗೆ ಗಿಡದಲ್ಲಿ ನುಗ್ಗೆ ಸೊಪ್ಪು ಸಿಗುತ್ತೆ ಇದರಿಂದ ಚಟ್ನಿ ಮಾಡಿ ತಿನ್ಬೋದು ಮತ್ತು ಕಾಳು ಮೆಣ್ಸಿನ ಸಾರು ಮಾಡಿದರೆ ಇದು ಶೀತ ಕಮ್ಮಿಯಾಗಕ್ಕೆ ಒಳ್ಳೇದಾಗುತ್ತೆ ಅಮೃತ ಬಳ್ಳಿ ಕಷಾಯ ಇದೂ ಅಷ್ಟೇ ಜ್ವರ ಶೀತ ಏನೇ ಇದ್ರೂ ಕಮ್ಮಿ ಆಗುತ್ತೆ ಅಮೃತ ಬಳ್ಳಿ ಅಂತ ಕಾಡಲ್ಲಿ ಸಿಗುತ್ತೆ ಅದನ್ನ ತಗೊಂಡು ಬಂದು ನೀರಲ್ಲಿ ಕುದಿಸಿ ಅದ್ರ ನೀರನ್ನ ಕುಡಿದ್ರೆ ಅದಕ್ಕೆ ಅಮೃತ ಬಳ್ಳಿ ಕಷಾಯ ಅಂತ ಕರೀತೀವಿ ಹೀಗೆ ದಾಸ್ವಾಳ ಸೊಪ್ಪು ಮತ್ತು ಅಲೋ ವೆರಾ ಇದನ್ನ ಮಿಕ್ಸ್ ಮಾಡಿ ಇದನ್ನ ಕಷಾಯ ಮಾಡೋದರಿಂದ ಮೈಗ್ರೇನಂಥ ಕಾಯಿಲೆಯೆಲ್ಲ ಕಮ್ಮಿಯಾಗುತ್ತೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಜಾಸ್ತಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಹಾಗೆ ಕಷಾಯ ಪುಡಿ ಮಾಡ್ತೀವಿ ಅಂದರೆ ಜೀರಿಗೆ ಕೊತ್ತಂಬರಿ ಇವನ್ನೆಲ್ಲ ಪುಡಿ ಮಾಡಿ ಒಣಗ್ಸಿ ಇದನ್ನ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕುಡಿಯೋದು ಹೀಗೆ ರಸ ನಿಂಬೆ ಇದು ಕೆಮ್ಮು ಶೀತ ಏನೇ ಇದ್ದರೂ ಕಮ್ಮಿ ಆಗುತ್ತೆ ಇದನ್ನ ಮಾಡೋದ್ ಹೇಗೆ ಅಂದರೆ ಕಾಳು ಮೆಣಸು ಮತ್ತು ನಿಂಬೆಹಣ್ಣಿನ ರಸ ಜೀರಿಗೆ ಇವನ್ನೆಲ್ಲ ಕುಟ್ಟಿ ಇದನ್ನು ಮಿಶ್ರ ಮಾಡಿ ಕುಡಿಯಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲೇ ಕಮ್ಮಿ ಆಗೋವಂಥದ್ದು ಕಾಯಿಲೆ ಎಲ್ಲ ಗುಣ ಆಗುತ್ತೆ ಮತ್ತು ಅಸ್ವಸ್ಥರಾಗಿದ್ದರೆ ಇವರು ಹುಷಾರಾಗೋಕ್ಕೆ ಸಹಾಯ ಆಗುತ್ತೆ